ಹಲೋ ಇದು ಅಮರ್ ರೆಸ್ಟೋರೆಂಟ್ ಅಲ್ಲಾ ನನಗೆ ಒಂದು ಆರ್ಡರ್ ಮಾಡಲಿಕ್ಕಿತ್ತು ಒಂದು ಸಾಗರ್ ಹೈಟ್ಸ್ ಬಿಲ್ಡಿಂಗಿಗೆ ಡಿಲಿವರಿ ಬೇಕಿತ್ತು ಆಗ್ಬೌದಾ ಹೌದಾ ಹಾಗಾದರೆ ಒಂದು ಆರ್ಡರ್ ಬರಿತೀರಾ ಎರಡು ಫುಲ್ಲ ಬಿರ್ಯಾನಿ ಅದರ ಜೊತೆ ಒಂದು ಗೋಬಿ ಮಂಚೂರಿಯನ ಮತ್ತು ಎರಡು ಲಿಂಬೆ ಶರ್ಬತ್ತು ಕಳಿಸ್ಬೌದಾ ನಾನು ಹೋದ ಸಲ ವಿಳಾಸವೊಂದು ಕೊಟ್ಟಿದ್ದೆ ಅದಕ್ಕೆ ಬೇಡ ಆಯಿತಾ ಯಾಕಂದರೆ ನಾನೀಗ ಬೇರೆ ಕಡೆ ಶಿಫ್ಟ್ ಆಗಿದ್ದೇನೆ ಅದು ವಿಳಾಸ ಬರಿತೀರಾ ಸಾಗರ ಹೈಟ್ಸ ಫ್ಲ್ಯಾಟ್ ನಂಬರ್ ಇನ್ನೂರ ಐದು ಮೂರನೇ ಅಡ್ಡ ರಸ್ತೆ ಸಾಗರ ಇಲ್ಲಿಗೆ ಕಳಿಸಿಬಿಡಿ ನೀವೊಂದು ಹೇಳ್ಬೌದಾ ಎಷ್ಟು ಗಂಟೆಗೊಂದು ಬರ್ತೀರಾ ಅಂತ ಇಲ್ಲಿಯವರೆಗೆ ಅರ್ಧ ಗಂಟೆ ಅಂದರೆ ಬಂದರೆ ಒಳ್ಳೆಯದಿತ್ತು ಅಂದರೆ ನನಗೆ ಬೇರೆ ಕಡೆ ಹೋಗಲಿಕ್ಕಿತ್ತು ಅದಕ್ಕೆ ಹೌದಾ ನನಗೆ ಒಂದು ಕರೆ ಮಾಡಿ ಆಯಿತಾ ಬಿಲ್ಡಿಂಗ್ ಹತ್ರ ಬರುವಾಗ ಸರಿ